ಹಲೋ ಹಲೋ ನಮಸ್ಕಾರ ಹಾಂ ನಾವು ಈ ಥರ ಕೋಲಾರದಲ್ಲಿದ್ದೀವಿ ಜಯಶ್ರೀ ಅಂತ ನಮಗೆ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಬೇಕಿತ್ತಲ್ಲ ನನ್ಗೆ ಇಂಡಿಯಾದ ತಗೊಂಡು ಹೋಗೋಕೆ ಅಷ್ಟು ಶಕ್ತಿ ಇಲ್ಲರಿ ಆಲ್ರೆಡಿ ನನ್ಗೆ ಇಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗಿಬಿಟ್ಟಿದೆ ನನಗೆ ಕರ್ನಾಟಕದ ಹೇಳಿರಿ ಸಾಕು ಬನ್ನೇರ್ಘಟ್ಟ ನಾವು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ ಬೇರೆ ಹೇಳಿ ಹ್ಞೂ ಜಾಸ್ತಿ ಟೈಗರ್ ಇದೆಯಾ ಬೇರೆ ಎಲ್ಲ ಇದೆಯಾ ಅಲ್ಲಿ ಎಲ್ಲ ಪ್ರಾಣಿ ಇರೋ ಥರ ಹೇಳಿ

ಸರಿ ಹಾಗಿದ್ರೆ ಮೈಸೂರು ಝೂನೇ ಬೆಸ್ಟು ಅಂತೀರಾ ನೀವು

ಹ್ಞೂ ಹ್ಞೂ

ಬಂಡೀಪುರ ಹಾಗಿದ್ದರೆ ಬಂಡೀಪುರಕ್ಕೆ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು ನಾಲ್ಕು ಜನ ಇದ್ದೀವಿ ಉಳ್ಕೊಳ್ಳೋಕ್ಕೆ ಏನು ವ್ಯವಸ್ಥೆ ಇದೆಯಾ ಹ್ಞೂ ಸರಿ ಆಯಿತು ನಾನು ಮನೆಯಲ್ಲೆಲ್ಲ ನಿರ್ಣಯ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಪುನಃ ಕರೆ ಮಾಡ್ತೀನಿ ಕೊಡಿ ದಯವಿಟ್ಟು ತುಂಬ ಚೆನ್ನಾಗಿ ನಮಗೆ ಒಕೆ ಮಾಡಿಕೊಡಿ ಮತ್ತೆ ಈಗಲೂ ಕೂಡ ನಮಗೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮ್ಮಂಥ ಗೈಡ್ಸ್ ಇರ್ಬೇಕು ನೋಡಿ ಬಂಡೀಪುರ ಅಂತ ಅಭಯಾರಣ್ಯದಲ್ಲಿ ಚೆನ್ನಾಗೆ ಅಭಿವೃದ್ಧಿ ಮಾಡ್ತೀರ ಧನ್ಯವಾದ ಇಡೋಣ್ವಾ